ಹೌದು ಚಿತ್ರರಂಗ ಈಗಿನ ಫ್ಯಾಶನ್ ಟ್ರೆಂಡ್ ಮೇಲೆ ತುಂಬ ಪ್ರಭಾವ ಬೀರಿದೆ ಈಗಿನ ಏನು ಯುವಜನತೆ ಇದೆ ಅವರು ತುಂಬ ಅಂದರೆ ತುಂಬ ಸಿನಿಮಾ ರಂಗದ್ಮೇಲೆ ಅವರ ಕಣ್ಣಿಟ್ಟಿರೋದ್ರಿಂದ ಸೋಷಿಯಲ್ ಮೀಡಿಯಾ ಆಗಿರಲಿ ಅಥವಾ ಚಿತ್ರರಂಗ ಚಿತ್ರರಂಗದ ಕಲಾವಿದರಾಗಿರಲಿ ಅಥವಾ ಮೂವೀಸ್ ನೋಡಿ ಆಗಲಿ ತುಂಬ ಪ್ರೋತ್ಸಾಹಿತ ಆಗಿ ಆ ಥರದ ಬಟ್ಟೆಗಳನ್ನು ಧರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಮತ್ತೆ ನಾನು ನನಗೆ ಇಷ್ಟವಾಗಿದ್ದು ಸಿನಿಮಾ ಮತ್ತು ಅವರ ಬಟ್ಟೆಗಳು ಅಂತ ಅಂದ್ರೆ ಒಂದು ಕಭಿ ಖುಷಿ ಕಭಿ ಗಮ್ಮಲ್ಲಿ ತುಂಬ ಒಳ್ಳೆಯ ಇಂಡಿಯಾ ಇಂಡಿಯನ್ ಆ ಡ್ರೆಸ್ಗಳನ್ನ ಅಂದರೆ ಬಟ್ಟೆಗಳನ್ನೆಲ್ಲ ಹಾಕಿದರು ಅದರದ್ದು ಡಿಸೈನಿಂಗ್ ನನಗೆ ತುಂಬ ಇಷ್ಟ ಆಗಿತ್ತು ಮತ್ತೆ ಇನ್ನೊಂದು ಮೂವಿ ಅಂತ ಅಂದ್ರೆ ಹಮ್ ಸಾಥ್ ಸಾಥ್ ಹೈ ಅದರಲ್ಲಿ ಈ ಲೆಹೆಂಗಾ ಅಂತ ಬರ್ತದಲ್ಲ ಅದು ತುಂಬ ಒಳ್ಳೆಯದಿತ್ತು ನನಗೆ ಅದು ತುಂಬ ಇಷ್ಟ ಆಗಿತ್ತು ನನಗೆ ಇಷ್ಟ ಆಗಿ ನಾನು ಕೊಂಡ್ಕೊಂಡು ಧರಿಸಿದ್ದು ಬಟ್ಟೆ ಅಂತ ಅಂದ್ರೆ ಕರೀನಾ ಕಪೂರ್ ಹಾಕಿದ ಚೂಡಿದಾರ್ ಅದು ಆ್ಯಕ್ಚುಲಿ ಪ್ಲಾಝೋ ಟೈಪ್ ಪ್ಯಾಂಟಿರ್ತದೆ ಅದಕ್ಕೆ ಶಾರ್ಟ್ ಟಾಪ್ ಬಂದು ದುಪ್ಪಟ್ಟ ಇತ್ತು ಅದು ಒಂದು ಬೇರೆ ಚಿತ್ರ ಇತ್ತು ಅದರ ಚಿತ್ರದಲ್ಲಿ ಒಂದು ಹಾಡಿನ ಇದರಲ್ಲಿ ಅವ್ಳು ಆ ಬಟ್ಟೆಯನ್ನು ಧರಿಸಿದಳು ಸೊ ನನಗೆ ಅದು ತುಂಬ ಇಷ್ಟ ಆಗಿತ್ತು ಆ ಟೈಮಲ್ಲಿ ಅದು ತುಂಬ ಟ್ರೆಂಡು ಇತ್ತು ಹಾಗೆ ನಾನದನ್ನು ಖರೀದಿ ಮಾಡಿ ಅದನ್ನು ಧರಿಸಿದ್ದೆ